ನಮ್ಮ ಜಿಲ್ಲೆಗಳಿರುವ ಪ್ರಾರ್ಥನಾ ಸ್ಥಳಗಳೆಂದರೆ ಚರ್ಚ್ ಆಗಿರ್ಬೋದು ಹಲವು ಮಂದಿರಗಳಾಗಿರ್ಬೋದು ಸಾಯಿಬಾಬಾ ಮಂದಿರ ಇಲ್ಲಿ ನಮಗೆ ಒಂಥರ ಶಾಂತಿ ಸಿಗ್ತದೆ ಸೋ ನಾವು ಈ ತರಹದ ಜಾಗಗಳಿಗೆ ಹೋಗೋದ್ರಿಂದ ನಮ್ಮ ಸ್ವಲ್ಪ ಮೈಂಡ್ ಎಲ್ಲ ರಿಲೀಫ್ ಆಗ್ತದೆ ಮತ್ತು ಅಂದರೆ ಸ್ವಲ್ಪ ಪೀಸ್ ಆಫ್ ಮೈಂಡ್ ಸಿಗ್ತದೆ ಇಲ್ಲಿ ಹೋಗಿ ನಾವು ಆರಾಮ್ಸೆ ಪ್ರೇ ಮಾಡ್ಬೋದು ಎಸ್ಪೆಷಲಿ ಚರ್ಚ್ಗಳಲ್ಲಿ ಶಾಂತಿಯಿಂದ ಇರ್ತದೆ ಅಂದರೆ ಸಹ ಟೆಂಪಲ್ಲಲ್ಲಿ ಸ್ವಲ್ಪ ಸೌಂಡ್ ಹಾಗೆಲ್ಲ ಇರ್ತದಲ್ಲ ಹಾಗೆ ಟ ಚರ್ಚಲ್ಲಿ ಸ್ವಲ್ಪ ತುಂಬಾ ಶಾಂತಿ ಇರ್ತದೆ ಇಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ತುಂಬಾ ಒಳ್ಳೆದಾಗ್ತದೆ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಪ್ರಾರ್ಥನಾ ಮಂದಿರಗಳಿವೆ ಅದು ಹಿಂದುಗಳಾಗಿರಬಹುದು ಮುಸ್ಲಿಮರ ಆಗಿರ್ಬಹುದು ಕ್ರಿಶ್ಚಿಯನ್ನುಗಳಾಗಿರ್ಬಹುದು ಎಲ್ಲರಿಗು ಒಂದೊಂದು ರೀತಿಯ ಅವರದ್ದೆ ಪ್ರಾರ್ಥನಾ ಮಂದಿರಗಳಿರುತ್ತವೆ ಇಲ್ಲಿ ಶಾಂತಿ ಸಿಗ್ತದೆ ನಾವು ಪ್ರೇ ಮಾಡಿದಾಗ ಅಂದರೆ ಒಳ್ಳೆ ರೀತಿಯಾದ ಪಾಸಿಟಿವ್ ವೈಬ್ ಇರ್ತದೆ ನಮ್ಮ ಜಿಲ್ಲೆಯಲ್ಲಿ ತುಂಬಾ ಪ್ರಾರ್ಥನಾ ಕೇಂದ್ರಗಳಿವೆ ಎಲ್ಲರು ಪೂಜಿಸುವ ಆರಾಧಿಸುವ ದೇವರಲ್ಲಿ ನಾವು ಹೋಗಿ ಶಾಂತಿಯಿಂದ ಬೇಡುತ್ತೇವೆ ಈ ಸಂಪ್ರದಾಯದ ಹಬ್ಬಗಳು ಜಿಲ್ಲೆಗಳ ಸಮುದಾಯ ಈ ಖ್ಯಾತಿಯ ನೀಡುವ ಕೊಡುಗೆ ಏನು ನಮ್ಮಲ್ಲಿ ಏಕತೆಯ ಭಾವವನ್ನು ಭಾ ನೀಡುತ್ತವೆ ಎಲ್ಲಾ ನಾವೆಲ್ಲರು ಒಂದೇ ಈಗ ನಮ್ಮ ಹಬ್ಬ ಬಂದಾಗ ಕ್ರಿಶ್ಯನ್ ಹಾಗೂ ಮುಸ್ಲಿಮರು ಅದನ್ನು ಆಚರಿಸುತ್ತಾರೆ ದೀಪಾವಳಿಯನ್ನು ಕ್ರಿಶ್ಯನ್ ಸಹ ಆಚರಿಸುತ್ತಾರೆ ಮುಸ್ಲಿಮ್ ಕೂಡ ಆಚರಿಸುತ್ತಾರೆ ಹಾಗೆ ನಮ್ಮಲ್ಲಿ ಆ ಭೇದ ಭಾವ ಇಲ್ಲ ನಾವು ರಂಜಾನ್ ಮೊಹರಮ್ ಎಲ್ಲಾ ಬಂದಾಗ ಅವರ ಮನೆಗೆ ನಾವು ಹೋಗಿ ಅವರೊಂದಿಗೆ ಪಾಲ್ಗೊಂಡು ಬರುತ್ತೇವೆ ಆಮೇಲೆ ಕ್ರಿಶ್ಯನ್ ಹಾಗೆ ಕ್ರಿಸ್ಮಸ್ಸಿಗೆ ನಮ್ಮನ್ನು ಕರಿತಾರೆ ನಾವು ಚರ್ಚಿಗೆಲ್ಲ ಹೋಗ್ತೇವೆ ನಾವು ಕ್ರಿಸ್ಮಸನ್ನು ಸಂಭ್ರಮದಿಂದ ಆಚರಿಸುತ್ತೇವೆ ಹಾಗೆ ನಮ್ಮಲ್ಲಿ ಆ ರೀತಿಯ ಭಾವನೆಗಳು ಏನು ಇರೋದಿಲ್ಲ ಅಂದರೆ ನಾವು ಒಳ್ಳೆ ರೀತಿಯ ಒಂದು ಬಾಂಡಿಂಗನ್ನಿಟ್ಕೊಂಡೆ ನಾವು ಎಲ್ಲ ಸೆಲಬ್ರೇಟ್ ಮಾಡ್ತೇವೆ ನಮಗೆ ಜಾತಿ ಮತ ಎಲ್ಲ ಮುಖ್ಯ ಆಗೋದಿಲ್ಲ ನಾವೆಲ್ಲರು ಒಂದೇ ಎನ್ನುವ ಭಾವನೆಯಲ್ಲಿ ನಾವು ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡುತ್ತೇವೆ ಹಾಗೂ ನಾವು ಈ ಹಬ್ಬಗಳನ್ನೆಲ್ಲ ಆಚರಿಸುತ್ತೇವೆ ನಮ್ಮ ಉಡುಪಿ ಮಂಗಳೂರಿನಲ್ಲಿ ಗಣೇಶ ಚತುರ್ಥಿ ಆಗಿರ್ಬೋದು ಶಾರದ ಮಹೋತ್ಸವ ಆಗಿರ್ಬೋದು ನವರಾತ್ರಿ ಇದೆಲ್ಲ ಒಂದು ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು ದೊಡ್ಡ ಹಬ್ಬವೆಂದೆ ಹೇಳ್ಬೋದು ಈ ಹಬ್ಬಕ್ಕೋಸ್ಕರ ನಾವು ವರ್ಷಯಿಡಿ ಕಾಯ್ತಿರ್ತ್ತೇವೆ ಹಾಗೆ ಈ ಮೂರು ಹಬ್ಬಗಳನ್ನು ನಾವು ಉಡುಪಿ ಮಂಗಳೂರಿನ ಜನ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೇವೆ ಪರ್ಯಾಯ ಉತ್ಸವ ಕೂಡ ಹಾಗೆ ಅದು ಎರಡು ವರ್ಷಕೊಮ್ಮೆ ಬರ್ತದೆ ಆದರು ನಾವು ಎರಡು ವರ್ಷಕೊಮ್ಮೆ ಅದನ್ನು ಕಾಯ್ತಾಯಿರ್ತೇವೆ ಯಾಕೆಂದ್ರೆ ಅದು ಎರಡು ವರ್ಷಕ್ಕೊಮ್ಮೆ ಬರುವ ಹಬ್ಬ ಭಜನಾ ಮಂದಿರಗಳಲ್ಲಿ ನಾವು ನವರಾತ್ರಿಯನ್ನು ಒಂಬತ್ತು ದಿನ ಭಜನೆ ಹೇಳುವ ಮೂಲಕ ನಾವದನ್ನು ಸಂಭ್ರಮಿಸುತ್ತೇವೆ ಕೊನೆಯ ದಿನ ತುಂಬಾ ಗಮ್ಮತ್ತಲ್ಲಿ ಆಚರಿಸುತ್ತೇವೆ ಹೀಗೆ ನಮ್ಮ ಉಡುಪಿ ಮಂಗಳೂರಿನಲ್ಲಿ ಇತಿಹಾಸ ಹೊಂದಿರುವ ತುಂಬ ವಿಷಯಗಳಾಗಿರಬಹುದು ಅದರ ಸಂಸ್ಕೃ ಸಂಪ್ರದಾಯಿಕ ಪದ್ದತಿ ಯಕ್ಷಗಾನ ಭೂತಾರಾದನೆ ಇವಕ್ಕೆಲ್ಲ ಒಂದು ಅವರದ್ದೇ ಅದ ಒಂದು ಮಹತ್ವವಿರುತ್ತದೆ ನಮ್ಮ ಜಿಲ್ಲೆಗಳಲ್ಲಿ ನಾವೆಲ್ಲರು ಒಂದೇ ಎಂದು ಭಾವಿಸುತ್ತೇವೆ ಜಾತಿ ಮತಗಳನ್ನೆಲ್ಲ ಬಿಟ್ಟು ನಾವು ಒಂದೇ ಎಂದು ಹೇಳಿ ನಾವು ಆಚರಿಸುತ್ತೇವೆ ಎಲ್ಲರ ಹಬ್ಬವನ್ನು ನಾವು ಎಲ್ಲರೂ ಆಚರಿಸುತ್ತೇವೆ ನಮ್ಮ ಹಬ್ಬ ಬಂದಾಗ ಬೇರೆಯವರು ಆಚರಿಸುತ್ತಾರೆ ಬೇರೆಯವರ ಹಬ್ಬ ನಾವು ಕೂಡ ಆಚರಿಸುತ್ತೇವೆ ಎಲ್ಲರೊಂದಿಗೆ ಏಕತೆಯಿಂದ ಬಾಳುವವರೇ ನಾವು ಉಡುಪಿ ಮಂಗಳೂರಿನ ಜನ